ಆನ್ಲೈನ್ ಕ್ರೀಡೆ ಆನ್ಲೈನ್ ಕ್ರೀಡೆ ಎಂದರೆ ನೆನಪು ಬರುವುದು ಈಗಿನ ದಿನಗಳಲ್ಲಿ ಪ್ರಸಿದ್ಧವಾಗಿರುವ ಪಬ್ಜಿ ಮತ್ತು ಫ್ರೀ ಫಯರ್ ಹಾಗೆಯೇ ಆನ್ಲೈನ್ ಕ್ರೀಡೆ ಎಂದರೆ ಆನ್ಲೈನ್ನಲ್ಲಿ ಹೋಗಿ ಆಡುವಂಥ ಕ್ರೀಡೆ ಒಂದು ಶಾಪಿನಲ್ಲಿ ಹಲವು ತರಹದ ಕ್ರೀಡೆಗಳಿರುತ್ತವೆ ಅದರಲ್ಲಿ ನಮಗೆ ಯಾವುದು ಇಷ್ಟವೋ ಆ ಕ್ರೀಡೆಯನ್ನು ಆಡಬಹುದು ಸ್ಪೈಡ್ರ್ಮ್ಯಾನ್ ಕಾರ್ ಬೈಕ್ ಬಸ್ ಲಾರಿ ಹಲವು ಥರದ ಕ್ರೀಡೆಯನ್ನು ಆಡಬಹುದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಹಲವು ಪ್ರಸಿದ್ಧವಾಗಿರುವಂಥ ಪಬ್ಜಿ ಹಾಗೂ ಫ್ರೀ ಫಯರ್ ಅದರಲ್ಲಿ ನಾಲ್ಕು ನಾಲ್ಕು ಜನಗಳಾಗಿ ಒಂದು ತಂಡವನ್ನು ಪ್ರಕಟಿಸಿ ಅದರಲ್ಲಿ ಒಂದು ತಂಡ ಮತ್ತೊಂದು ತಂಡವನ್ನು ಸೋಲಿಸುವುದು ಆಡುವುದು ಆ ತಂಡದಲ್ಲಿ ಹಲವು ತರಹದ ಒಂದು ಪಂದ್ಯವನ್ನು ಆಯೋಜಿಸಲಾಗುತ್ತದೆ ನಾಲ್ಕು ಜನರಿರುವ ಒಂದು ತಂಡದಿಂದ ಮತ್ತೊಂದು ತಂಡವನ್ನು ಸೋಲಿಸಬೇಕಾಗಿರುತ್ತದೆ ಆ ತಂಡದಲ್ಲಿ ಹಲವು ಥರದ ಬಹುಮಾನವನ್ನು ನೀಡುತ್ತಾರೆ ಆ ಪಂದ್ಯವು ನಮ್ಮ ಒಂದು ತಂಡಗಳ ಪಂದ್ಯವಾಗಿರ್ತದೆ ಅದರಲ್ಲಿ ನಾವೇ ಒಂದು ಪ್ರಶಸ್ ಪ್ರಶಸ್ತಿಯನ್ನು ಮತ್ತು ಬಹುಮಾನವನ್ನು ನಿಗದಿಪಡಿಸಲಾಗುತ್ತದೆ